ಹಲೋ ತರಕಾರಿ ಅಂಗಡಿಯವ್ರಾ ನಮಗೊಂದು ಸ್ವಲ್ಪ ತರಕಾರಿ ಬೇಕಾಗಿದ್ದವು ರೀ ಸೌತೆಕಾಯಿ ಬೆಂಡೆಕಾಯಿ ಹಾಗೆ ಈರುಳ್ಳಿ ಮೆಣ್ಸಿನಕಾಯಿ ಟಮಾಟೆ ಹಣ್ಣು ಬೇಕಾಗಿದ್ದವು ರೀ ರೇಟ್ ಏನೇನು ರೀ

ಟೊಮೋಟೊ ಮೆಣ್ಸಿನ್ಕಾಯಿ ಹ್ಞೂ ರೇಟ್ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ರಲ್ಲ ಸರಿ ತಗೊಳ್ರಿ ಕಳಿಸ್ತೀರಾ ನಮ್ಮ ಮನೆ ಅಡ್ರೆಸ್ಸಿಗೆ ಹ್ಞೂ ರೀ ಓಮ್ ಡೆಲ್ವರಿ ಹಾಂ ಆಯ್ತು ಹಿರೇಬೀಡ್ನಾಳ್ ನೋಡಿರಿ ಹಿರೇಬೀಡ್ನಾಳು ರೀ ಹನ್ಮವ್ವ ಅಂತ್ಹೇಳಿ ಕಳಿಸ್ರಿ ಫೋನ್ಪೇ ಮಾಡಬೇಕಾ ಅಮೌಂಟ್ ಏನು ಇಲ್ಲೇ ಕ್ಯಾಶ್ ಕೊಟ್ಟು ಕಳಿಸ್ಬೇಕ್ ರೀ ನೀವು ಯಾವ್ದು ಅಂತೀರಿ ಅದು ಮಾಡ್ತೀನ್ ರೀ ಫೋನ್ ಫೋನ್ಪೇ ಮಾಡಂದಿರಾ ಸರಿ ನಮ್ಮ ಮನೆಗ್ ತರಕಾರಿ ತಲ್ಪಿದ ತಕ್ಷಣ ನಾ ಫೋನ್ಪೇ ಮಾಡ್ತೀನಿ ರೀ